ಹಲೋ ಹಲೋ ಮೇಡಮ್ ನಾ ಉಮಾಮಹೇಶ್ವರಿ ಅಂತ ಹಾಂ ನಮಗೆ ಮನೆ ಬೇಕಾಗಿತ್ತು ಬಾಡಿಗೆಗೆ ನಾವು ಆರ್ ವಿ ಎ ಸಿಲ್ಕ್ಸ್ನಲ್ಲಿ ವರ್ಕ್ ಮಾಡ್ತಿದ್ದೀವಿ ನಮಗೆ ಮನೆ ಬೇಕಾಗಿತ್ತು ನಾವು ಡಬ ಡಬಲ್ ರೂಮ್ ಇರೋ ಅಂಥ ಮನೆ ಬೇಕು ಹಾಂ ನಾವು ಇಬ್ರು ಇಬ್ಬರು ಹೆಣ್ಮಕ್ಳ್ ಇದ್ದೀವಿ ಅಷ್ಟೆ ಒಳ್ಳೆಯ ಜಾಗದಲ್ಲಿ ಸೇಫಾದಂಥ ಜಾಗದಲ್ಲಿ ಮನೆ ಬೇಕು ಬಾಡಿಗೆಗೆ ಡಬಲ್ ರೂಮ್ ಇರಬೇಕು ದೇವ್ರ ಮನೆ ಇರಬೇಕು ಕಿಚನ್ ಸಪ್ರೇಟ್ ಇರಬೇಕು ಹಾಂ ನೀರು ನೀರು ನೀರಿನ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿರೋ ಅಂಥ ಮನೆ ಬೇಕು ನಮಗೆ ತಾರಸಿ ಮನೆ ಬೇಕು ಸಿಗುತ್ತಾ ನಿಮ್ಮ ಕಡೆ ತಾರಸಿ ಮನೆ ಬೇಕು ಅಂದರೆ ಓನರು ಅಲ್ಲೇ ಇರಬಾರ್ದು ಪಕ್ಕದಲ್ಲೇ ಇರಬಾರ್ದು ದೂರ ಇರ್ಬೇಕು

ಒಂದು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತೀವಿ ಬಾಡಿಗೆ ಐದು ಸಾವಿರ ರೂಪಾಯಿ ಕೊಡ್ತೀವಿ

ಆಗಲಿ ಇನ್ನೂ ಜಾಸ್ತಿ ಆಗುತ್ತಾ ಹ್ಞೂ ಹ್ಞೂ ಹ್ಞೂ ಹ್ಞೂ

ಎಷ್ಟಾಗು ಎಷ್ಟು ಕೊಡಬೇಕು ಹತ್ತು ಸಾವಿರ ಆಗೋಲ್ಲ ಮೇಡಮ್ ಏಳು ಸಾವಿರ ಮಾಡ್ಕೊಳ್ಳಿ

ಹ್ಞೂ ಆಯಿತು ಮೇಡಮ್ ಆಯಿತು ಆಯ್ತು

ನಾವು ನಾವು ಇನ್ನೊಬ್ರು ಇದ್ದಾರೆ ಅವ್ರನ್ನ ಕರ್ಕಂಡು ಬಂದು ನಾಳೆ ನೋಡ್ತೀವಿ ಮೇಡಮ್ ಹ್ಞೂ ಓಕೆ ಆದರೆ ಬರ್ತೀವಿ ಹ್ಞೂ ಮೇಡಮ್ ಆಯಿತು ಆಯ್ತು

ಆಯಿತು ಮೇಡಮ್ ಫೋನ್ ಮಾಡ್ತೀನಿ ನಾಳೆ ಹಾಂ ನಾ ಫೋನ್ ಮಾಡ್ಬಿಟ್ಟು ಬರ್ತೀನಿ ಆಯಿತು ಮೇಡಮ್ ತ್ಯಾಂಕ್ ಯು ಮೇಡಮ್ ಹ್ಞೂ